ಹಾಂ ರಿ ನಾವು ಕಮಾಂದಲ್ಲಿ ಬರ್ತದರೀ

ಕೈ ಕಾಲು ತಲೆ ತೊಡೆ ಬೆನ್ನು ಎಲ್ಲ ಅದರಿ ಹಾಂ ರೀ ಬರ್ರಿ ನಾವ್ರಿ ಹತ್ತಕ್ರಿ ಹತ್ತರಿಂದ ಸಂಜೆ ಐದರ ತನಕ ಓಪನ್ ಮಾಡ್ತೇವ್ರಿ ಹಾಂ ರಿ ಹಜಾರ್ ರೂಪಾಯಿ ಆಯ್ತದ್ರಿ ಹಾಂ ರೀ ಕಮ್ಮಿ ಮಾಡೋಕೆ ಬರ್ತದ್ರಿ ನೀವು ಇನ್ನೂ ಹೆಚ್ಚಿಗೆ ಮಂದಿ ತಗೊಂಡ್ಬರ್ರಿ ನೋಡೋಕೆ ಬರ್ತದ್ರಿ ಹಾಂ ರೀ ನೀವು ನೋಡೋಕೆ ಬರ್ತದೆ ನೀವು ಪೆಹ್ಲೆ ಬರ್ಲಾಕ್ಕಾರ ಬರ್ರಿ ಹಾಂ ರೀ ಬರ್ರಿ ಬರ್ರಿ ಹಾಂ ರೀ ಕರ್ಕೊಂಡ್ಬರ್ರಿ ನೈ ಕಮಾನು ಬಳಿ ಅದರಿ ಅಲ್ಲಿ ಬಾಜು ಮೆಡಿಕಲ್ ಸ್ಟೋರ್ ಅಂತದರೀ ಅದರ ಬಾಜುನೇ ಅದಾರೀ ಜೆನಿಫರ್ರ ಮಸಾಜ್ ಅಂತ ಆಯ್ತು ಆಯ್ತ್ರೀ ನೀವು ಬರ್ರಿ ಫಸ್ಟ್ ಬಂದಿದ್ದ ಮೇಲೆ ಖುನೈತದ್ರಿ ನಿಮ್ಗೆ ಅಲ್ಲಿ ಯಾರಿಗೆ ಕೇಳಿದರೂ ಹೇಳ್ತಾರ ರಿ ಆಯ್ತಾಯ್ತು ರೀ ನೀವು ಫೋನ್ ಹಚ್ರಿ

ಎಲ್ಲ ಕ್ಲೀನ್ ಇರ್ತದ್ರಿ ಎಲ್ಲ ಸೇಫ್ ಕ್ಲೀನ್ ಎಲ್ಲ ಇರ್ತದ್ರಿ ಲೇಡಿಸ್ ಜೆಂಡ್ಸ್ ಎಲ್ಲ ಸಪ್ರೇಟ್ ಸಪ್ರೇಟ್ ಅದರಿ ಎಲ್ಲ ಫೆಸಿಲಿಟೀಸ್ ಅವಾರಿ ಹಾಂ ರಿ ಹಾಂ ರೀ ಎಲ್ಲ ಸಪ್ರೇಟ್ ಅದರಿ ನೀವು ಬಂದು ನೋಡ್ರಿ ಹಾಂ ರೀ ಆಯ್ತಾಯ್ತು ಬರ್ರಿ ಆಯ್ತಾಯ್ತು ರೀ ಬರ್ರಿ ಬರ್ರಿ